ನಾನು ನನ್ನ ಎರಡನೆಯ ಪ್ರಾಡಕ್ಟ್ ಅಥ್ವಾ ಸಾಮಾನನ್ನು ಆನ್ಲೈನ್ ಮೂಲಕ ಖರೀದಿಸಿದ್ದೆ ಅದು ಒಂದು ಸ್ಲಿಪ್ಪರ್ ಅಥವಾ ಚಪ್ಪಲಿ ಆಗಿತ್ತು ನಾನು ಅದನ್ನು ಫೋಟೋದಲ್ಲಿ ನೋಡಿ ಬಹಳ ಚನ್ನಾಗಿದೆ ಎಂದು ಭಾವಿಸಿ ಆನ್ಲೈನ್ ಮೂಲಕ ಅದನ್ನು ತರಿಸಿಕೊಂಡಿದ್ದೆ ಆದರೆ ಅದರ ಕ್ವಾಲಿಟಿ ಅಥವಾ ಅದರ ಕ್ವಾಲಿಟಿ ಲೆಕ್ಕಕ್ಕೆ ಬಂದರೆ ಅದು ಬಹಳ ವರ್ಸ್ಟ್ ಆಗಿತ್ತು ನಾನು ಬಳಸಿ ನಾನದನ್ನು ಬಳಸ್ತಾ ಬಳಸ್ತಾ ಒಂದು ವಾರ ಕಳೆಯುವಷ್ಟರಲ್ಲಿ ಆ ಆ ಸ್ಲಿಪರ್ಸ್ ಹರಿದು ಹೋದವು ನನಗೆ ಬಹಳ ನೋವುಂಟು ಮಾಡಿತು ನಾನು ಆವತ್ತು ಸುಮಾರು ಐದು ನೂರು ರೂಪಾಯಿ ಕೊಟ್ಟು ಫೋಟೋದಲ್ಲಿ ಚೆನ್ನಾಗಿದೆ ಎಂದು ಭಾವಿಸಿ ನಾನು ಆ ಪ್ರಾಡಕ್ಟನ್ನು ಆನ್ಲೈನಲ್ಲಿ ಖರೀದಿ ಮಾಡಿದ್ದೆ ಆ ಕಾರಣ ನನಗೆ ಅದು ತಕ್ಕ ಮಟ್ಟಿಗೆ ನಾನೆಂದುಕೊಂಡಷ್ಟು ಬಾಳಿಕೆ ಬರಲಿಲ್ಲ ಸೊ ನಾನು ಬಹಳಷ್ಟು ಕಾ ಹಿಂಸೆ ಅನುಭವಿಸಿದೆ ಮತ್ತು ನನಗೆ ಆ ಅದರಿಂದ ಒಂದು ಪಾಠವಾಯಿತು ಫೋಟೋದಲ್ಲಿ ನೋಡಿ ಯಾವುದೇ ವಸ್ತುಗಳನ್ನು ಖರೀದಿಸಬಾರದು ಮತ್ತು ಖರೀದಿಸುವುದಕ್ಕಿಂತ ಮುಂಚೆ ನಾವು ಆ ಪ್ರಾಡಕ್ಟ್ ಆ ಪ್ರಾಡಕ್ಟ್ ಯಾವ ಕಂಪೆನಿಯದ್ದು ಅಂತ ನೋಡಬೇಕಾಗಿತ್ತು ಬಹುಮಖ್ಯ ಎಂದು ನನಗೆ ತಿಳಿಯಿತು ನಂತರ ನಾನು ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿದರೆ ಮೊದಲು ಆ ಕಂಪನಿಯ ಬಗ್ಗೆ ವಿಚಾರಿಸು ವಿಚಾರಿಸುತ್ತೇನೆ ಅಥವಾ ತಿಳಿದುಕೊಳ್ಳುತ್ತೇನೆ ನಂತರ ಅದು ಆ ಕ್ವಾಲಿಟಿಗೆ ಅಥವಾ ಆ ಲಕ್ಷಣಕ್ಕೆ ಉತ್ತಮವಾದ ಬೆಲೆಗೆ ಸಿಗುತ್ತದೆ ಎಂದು ನಮನ ಮಾಡುತ್ತೇನೆ ಆ ನಂತರ ಪ್ರಾಡಕ್ಟನ್ನು ಖರೀದಿ ಮಾಡಲು ಬಯಸುತ್ತೇನೆ ನಾನು ಚಪ್ಪಲಿಗಳನ್ನು ಖರೀದಿಸಿದಾಗ ಕೆಳಗಿನ ಹಾಂ ರಿವಿವ್ಸ್ಗಳನ್ನು ಜನ ತಮ್ಮ ರಿವಿವ್ಸ್ಗಳನ್ನು ಹಾಕುತ್ತಾರೆ ಅಲ್ಲಿ ಬಹಳಷ್ಟು ರಿವಿವ್ಸ್ಗಳು ಕಂಪನಿಯ ಸ್ವತಃ ಫೇಕ್ ರಿವಿವ್ಸ್ಗಳನ್ನು ಮಾಡಿಸಿತ್ತು ಆ ರಿವಿವ್ಸ್ಗಳನ್ನು ಓದಿ ನಾನು ಚೆನ್ನಾಗಿದೆ ಎಂದು ಭಾವಿಸಿ ಅದನ್ನು ಖರೀದಿಸಿದ್ದೆ ಅಲ್ಲಿ ನಾನು ಮೋಸ ಹೋದೆ ನನ್ನ ಹಾಗೆ ಯಾರೂ ಮೋಸ ಹೋಗಬಾರದು ಮತ್ತು ಸರ್ಕಾರ ಆ ಕಂಪನಿಯ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಯಾವ ಕಂಪನಿ ಸುಳ್ಳು ರಿವೀವ್ಗಳನ್ನು ಕೊಟ್ಟು ಜನರನ್ನು ಅಥವಾ ಕಸ್ಟಮರ್ಗೆ ಮೋಸ ಮಾಡುತ್ತದೆಯೋ ಅಂತಹ ಕಂಪಿನಿ ಮೇಲೆ ಕಾನೂನು ಬದ್ಧ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ದಂಡಗಳನ್ನು ವಿಧಿಸಬೇಕು ನಾನು ನನ್ನ ತಂದೆ ಬಹಳಷ್ಟು ಕಷ್ಟದಲ್ಲಿದ್ದರು ಆದರೂ ನಾನು ಕಾಲೇಜಿಗೆ ಹೋಗುವ ಕಾರಣ ಸ್ವಲ್ಪ ಒಳ್ಳೆಯ ಐನೂರು ರೂಪಾಯಿಯ ಚಪ್ಪಲಿಗಳನ್ನು ಖರೀದಿಸಿದ್ದೆ ಆದರೆ ಅವರು ಆ ರೀತಿ ಮೋಸ ಮಾಡಿ ಚಪ್ಪಲಿಗಳು ಬಹಳಷ್ಟು ದಿನ ಬಾಳಿಕೆ ಬರಲಿಲ್ಲದ ಹಾಗೆ ಮಾಡಿದರು ಇದು ಬಹಳ ನೋವುಂಟು ಮತ್ತು ನನಗೆ ಒಂದು ದೊಡ್ಡ ಪಾಠವಾಗಿ ಪರಿಣಮಿಸಿತು ಇದು ನನ್ನ ಎರಡನೆಯ ಪ್ರಾಡಕ್ಟಿನ ಅಥವಾ ನನ್ನ ಎರಡನೇ ವಸ್ತುವಿನ ಅನುಭವ ಅದನ್ನು ನಾನು ನಿಮ್ಮ ಎದುರು ಹಂಚಿಕೊಂಡೆ ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಅನಿಸಿಕೆಯನ್ನು ನನಗೆ ಹೇಳಿ ಯಾವುದೇ ಪ್ರಾಡಕ್ಟನ್ನು ಯಾವುದೇ ವಸ್ತುಗಳನ್ನು ನಾವು ಫೋಟೋದಲ್ಲಿ ನೋಡಿ ಅಳೆಯಬಾರದು ಅದು ತಪ್ಪು ಅದರಿಂದ ನಾವು ಮೋಸ ಹೋಗುವ ಸಾಧ್ಯತೆ ಬಹಳಷ್ಟು ಬಹಳ ಹೆಚ್ಚು ಅದೇ ಅವುಗಳನ್ನು ನಾವು ಅವೈಡ್ ಮಾಡಬೇಕು